ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ನಾವು ಎಲ್ಲರೂ ಮಾತಾಡ್ತೀವಿ ಸೊ ಕನ್ನಡ ಭಾಷೆ ಅತ್ಯಂತ ಸುಂದರವಾದ ಭಾಷೆ ಸೊ ಕನ್ನಡ ಭಾಷೇನ ನಾವು ದ್ರಾವಿಡ ಭಾಷೆ ಅಂತಂದು ಕರೀತೀವಿ ದ್ರಾವಿಡ ಭಾಷೆಗಳಲ್ಲಿ ಒಂದಾಗೈತಿ ಇತರ ದ್ರಾವಿಡ ಭಾಷೆಗಳು ಅಂತಂದರೆ ತೆಲುಗು ಮಲಯಾಳಮ್ ತಮಿಳ್ ಸೊ ಈ ರೀತಿ ಬೇರೆ ಬೇರೆ ತುಳು ಸೊ ಈ ರೀತಿ ಬೇರೆ ಬೇರೆ ದ್ರಾವಿಡ ಭಾಷೆಗಳಿದ್ದಾವೆ ಆದರೆ ಕನ್ನಡ ಏನಂತಂದರೆ ನಮ್ಮ ಕರ್ನಾಟಕದಲ್ಲಿ ರಾ ನಾಡ ಭಾಷೆಯಾಗಿದೆ ಸೊ ಕನ್ನಡ ಸೊ ಕನ್ನಡ ಭಾಷೆಯನ್ನು ಹಿಂದನ ಕಾಲದಲ್ಲಿ ಅಂತಂದರೆ ಕದಂಬರ ಕಾಲದಲ್ಲಿ ಅವ್ರದ್ದು ಆಡಳಿತ ಭಾಷೆಯಾಗಿತ್ತು ಸೊ ಕದಂಬರು ಕನ್ನಡ ಭಾಷೆಯ ಅಭಿವೃದ್ಧಿಗೆ ಭಾಳಷ್ಟು ಸಹಕಾರವನ್ನ ನೀಡಿದ್ದಾರೆ ಸೊ ಕದಂಬರ ಕಾಲ್ದಲ್ಲಿ ಏನಂತಂದರೆ ಕನ್ನಡದಲ್ಲೇ ಅವರು ಶಾಸನಗಳನ್ನು ಶಿಲಾ ಶಾಸನಗಳನ್ನು ಕೆತ್ತಿದ್ದರು ಸೊ ಈ ರೀತಿ ಕನ್ನಡ ಏನಂತಂದರೆ ತುಂಬ ಒಂದು ಶ್ರೇಷ್ಠವಾದ ಭಾಷೆಯಾಗಿದೆ ಸೊ ಕನ್ನಡದಲ್ಲಿ ಕನ್ನಡ ಒಂದು ಸುಂದರವಾದ ಭಾಷೆ ಸೊ ಬೇರೆ ಅನ್ಯ ಭಾಷಿಗರು ನಮ್ಮ ಕನ್ನಡ ಭಾಷೇನ ನಾವು ಮಾತಾಡೋದನ್ನ ಕೇಳಿದ್ರ್ ಅಂತಂದರೆ ಸೊ ಅವ್ರಿಗೇನೋ ನಾವು ಹಾಡು ಹಾಡೋ ರೀತಿ ಆಗುತ್ತಂತೆ ಸೊ ಆ ರೀತಿ ಅವರು ಫೀಲ್ ಮಾಡ್ತಾರೆ ಅನುಭವ ಆ ರೀತಿ ಆಗುತ್ತಂತೆ ಅವರಿಗೆ ನಾವು ಹಾಡು ಹಾಡಕ್ಕೆ ಕುಳ್ತೀವೋ ಏನೋ ಸೊ ಆ ರೀತಿ ನಾವು ಕನ್ನಡ ಭಾಷೆ ಮಾತಾಡಿದರೆ ನಮ್ಮ ಕನ್ನಡ ಭಾಷೆ ಹಾಡು ಹಾಡೋ ರೀತಿಯಲ್ಲಿ ಇರುತ್ತೆ ಸೊ ಆ ರೀತಿ ನಮಗೆ ಸುಂದರವಾದ ಮತ್ತು ಭಾಳಷ್ಟು ಆಸಕ್ತಿಕರವಾದ ಮತ್ತು ಬೇರೆ ಅನ್ಯ ಭಾಷಿಗರಿಗೆ ನಮ್ಮ ಕನ್ನಡ ಭಾಷೆ ಕಲಿಯಲು ಭಾಳ ಈಝಿ ಈಝಿ ಅಂತಂದರೆ ಭಾಳ ಸುಲಭ ಕನ್ನಡ ಭಾಷೆ ಕಲಿಯೋದು ಸೊ ಕನ್ನಡ ಭಾಷೆಯಲ್ಲಿ ಏನಂತಂದರೆ ಅದು ತನ್ನದೇ ಆದಂತಹ ಕನ್ನಡವು ಭಾಷೆ ವೈಶಿಷ್ಟ್ಯವನ್ನು ಹೊಂದೈತಿ ಸೊ ಕನ್ನಡ ಭಾಷೆ ಕನ್ನಡ ಭಾಷೆ ಕರ್ನಾಟಕದಲ್ಲಿ ತುಂಬ ಜನ ಅಂತಂದರೆ ಒಂದು ತೊಂಬತ್ತು ತೊಂಬತ್ತೈದು ಪರ್ಸಂಟೇಜ್ ಜನಕ್ಕೆಲ್ಲ ಕನ್ನಡ ಮಾತಾಡ್ತಾರೆ ನಮ್ಮ ನಾಡ ಭಾಷೆ ಸೊ ಕನ್ನಡ ಭಾಷೆಯ ಅಭಿವೃದ್ಧಿಗೋಸ್ಕರ ಕರ್ನಾಟಕದಲ್ಲಿ ಕನ್ನಡ ಪರ ಸಂಘಟನೆಗಳಿದ್ದಾವೆ ಕನ್ನಡ ಸಾಹಿತ್ಯ ಪರಿಷತ್ ಇದೆ ಸೊ ಇವೆಲ್ಲ ಕನ್ನಡದ ಅಭಿವೃದ್ಧಿಗೆ ಶ್ರಮಿಸುವಂತಹ ಅಂಗ ಸಂಸ್ಥೆಗಳು ಇವೆಲ್ಲ ಮತ್ತು ಕನ್ನಡ ಭಾಷೆ ಕನ್ನಡ ನಾಡಲ್ಲಿ ಇದ್ದರೂ ಕೂಡ ಇಲ್ಲಿ ಬೇರೆ ಬೇರೆ ಭಾಷೆಯನ್ನು ಮಾತಾಡುವಂತಹ ಜನಗಳಿದ್ದಾರೆ ತೆಲುಗು ಆಗಿರ್ಬೋದು ತಮಿಳ್ ಆಗಿರ್ಬೋದು ಹಾಗೇ ಮತ್ತು ಓ ಬೇರೆ ಎಲ್ಲ ಥರದ ಹಿಂದಿ ಆಗಿರ್ಬೋದು ಭಾಳ ಹಿಂದಿ ಭಾಷಿಗರು ನಮ್ಮ ಕರ್ನಾಟಕದಲ್ಲಿದ್ದಾರೆ ಸೊ ಈ ರೀತಿ ಬೇರೆ ಬೇರೆ ಭಾಷಿಗರು ಎಲ್ಲರೂ ಇದ್ದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಏನಂತಂದರೆ ಎಲ್ಲ ಭಾಷಿಗರಿಗೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಕನ್ನಡ ಇಲ್ಲಿ ಕರ್ನಾಟಕದವರು ಕನ್ನಡನೇ ಮಾತಾಡಬೇಕು ಸೊ ಆ ಥರ ಏನೂ ಇಲ್ಲ ಸೊ ಕರ್ನಾಟಕದಲ್ಲಿ ಏನಂತಂದರೆ ಬೇರೆ ಬೇರೆ ಭಾಷಿಗರು ಇದ್ದಾರೆ ಸೊ ಈ ರೀತಿ ನಾವು ಕನ್ನಡ ಭಾಷೆಯನ್ನು ಮುಂದುವರ್ಸ್ತಾ ಇದ್ದೀವಿ ಸೊ ಕನ್ನಡ ಭಾಷೆಯಲ್ಲಿ ಬೇರೆ ಭಾಷೆ ಯಾವ ರೀತಿ ಪ್ರೇರಣೆಯಾಗಿದೆ ಅಂತಂದರೆ ಕನ್ನಡ ಭಾಷೆಯನ್ನು ಮಾತನಾಡುವುದು ಸುಲಭ ಹಾಗೆ ಕನ್ನಡ ಭಾಷೆಯನ್ನು ಬರೆಯೋದು ಸುಲಭ ಮತ್ತು ಕನ್ನಡ ಭಾಷೆ ಏನಂತಂದರೆ ಬೇರೆ ಭಾಷೆಗಳ ಅಭಿವೃದ್ಧಿಗೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದೆ ಸೊ ಉದಾರ್ಣೆಗೆ ಹೇಳ್ಬೇಕ್ ಅಂತಂದರೆ ಕನ್ನಡ ಭಾಷೆಯ ಭಾಳಷ್ಟು ಪದಗಳು ನಾವು ತೆಲ್ಗುದಲ್ಲಿ ಕಾಣ್ಬೋದು ಹಾಗೇ ತಮಿಳ್ನಲ್ಲಿ ಮತ್ತು ಕೆಲವೊಂದಿಷ್ಟು ಪದಗಳು ಮಲಯಾಳಮ್ನಲ್ಲಿರ್ಬೋದು ಮತ್ತು ಕೆಲವೊಂದಿಷ್ಟು ಪದಗಳು ಹಿಂದಿಯಲ್ಲಿ ಸೊ ಈ ರೀತಿ ಕನ್ನಡ ಭಾಷೆಯ ಪದಗಳು ಬೇರೆ ಭಾಷೆಯಲ್ಲಿ ಬಳಕೆ ಆಗಿದ್ದಾವೆ ಸೊ ಅದೇ ರೀತಿ ಏನಂತಂದರೆ ಕನ್ನಡ ಬಾ ಬೇರೆ ಬೇರೆ ಭಾಷೆಯ ಪದಗಳು ಉದಾಹರ್ಣೆಗೆ ದೆಹಲಿ ಸುಲ್ತಾನರ ಕಾಲದಲ್ಲಿ ಮೊಘಲರ ಕಾಲದಲ್ಲಿ ಸೊ ಇಲ್ಲೆಲ್ಲ ಅವ್ರದ್ದು ಆಡಳಿತದ ಕಾಲ್ದಲ್ಲಿ ಕೆಲವೊಂದಿಷ್ಟು ಅರೇಬಿಕ್ ಪದಗಳಾಗಿರ್ಬೋದು ಪರ್ಷಿಯನ್ ಪದಗಳಾಗಿರ್ಬೋದು ಸೊ ಇವೆಲ್ಲ ಪದಗಳು ಏನಂತಂದರೆ ನಮ್ಮ ಕನ್ನಡ ಭಾಷೆಯಲ್ಲಿ ನಮ್ಮ ಕನ್ನಡ ಭಾಷೆಯ ಪದಗಳೇನೋ ಅನ್ನೋ ರೀತಿ ಏನಾಗಿದಾವೆ ಅವೆಲ್ಲ ಕನ್ನಡ ಬಂದು ಸೇರ್ಕೊಂಡು ಬಿಟ್ಟಿದ್ದಾವೆ ಸೊ ಈಗೆಲ್ಲ ನಾವು ಅವನ್ನ ಬಳಕೆ ಮಾಡ್ತೀವಿ ಸೊ ಅವು ನಮ್ಮ ಕನ್ನಡದ್ವಾ ಅಂತ ಅಂದು ಅನಿಸ್ ಬಿಟ್ಟಿದೆ ನಮಗೆ ಇವಾಗೆಲ್ಲ ಹರೇಬಿಕ್ ಆಗಿರ್ಬೋದು ಪರ್ಷಿಯನ್ ಆಗಿರ್ಬೋದು ಉರ್ದು ಆಗಿರ್ಬೋದು ಹಿಂದಿ ಆಗಿರ್ಬೋದು ಕೆಲವೊಂದಿಷ್ಟು ಸಂಸ್ಕೃತ ವರ್ಡು ಸೊ ಸಂಸ್ಕೃತ ನಮ್ಮ ಭಾರತದ ಅತ್ಯಂತ ಪ್ರಾಚೀನ ಭಾಷೆ ಸೊ ಆ ಸಂಸ್ಕೃತದ ಕೆಲವೊಂದಿಷ್ಟು ಶಬ್ದಗಳು ಕೂಡ ನಮ್ಮ ಕನ್ನಡ್ದಲ್ಲಿ ಏನಾಗಿದೆ ಅವು ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಬಿಟ್ಟಿವೆ ಅವು ಬೇರೆ ಭಾಷೆ ಶಬ್ದ ಅಂತಂದು ನಮಗೇನೂ ಅನ್ನಿಸೋದೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಸೊ ಈ ರೀತಿ ನಮಗೆ ಕನ್ನಡ ಭಾಷೆ ಏನಿದೆ ಅಲ್ಲ ಬೇರೆ ಬೇರೆ ಭಾಷೆಗಳಿಗೂ ಒಗ್ಗಿಕೊಳ್ಳುವಂಥ ಭಾಷೆ ಬೇರೆ ಬೇರೆ ಭಾಷೆಗಳಿಂದ ಬೇರೆ ಅಂತಂದು ಏನಲ್ಲ ಸೊ ಎಲ್ಲ ಭಾಷೆಗಳಲ್ಲಿ ಕು ಎಲ್ಲ ಭಾಷೆಗಳನ್ನು ತನ್ನ ಬಾ ತನ್ನ ಸೋದರ ಭಾಷೆಗಳಂತೆ ಕಾಣುವಂಥ ಒಂದು ಏಕೈಕ ಭಾಷೆ ಅಂತಂದರೆ ಕನ್ನಡ ಭಾಷೆ ಸೊ ಕನ್ನಡ ಭಾಷೆಯ ಬಗ್ಗೆ ಫರ್ಡಿನಾಂಡ್ ಕಿಟೇಲ್ ಎಂಬ ವಿದೇಶಿಗ ಸೊ ಫರ್ಡಿನಾಂಡ್ ಕಿಟೇಲ್ ವಿದೇಶಿಗ ಏನಂತಂದರೆ ಕನ್ನಡ ಸಾಹಿತ್ಯ ನಿಘಂಟು ಅಂತಂದ್ರೆ ಕನ್ನಡದ ಬಗ್ಗೆ ಅಧ್ಯಯನವನ್ನು ಮಾಡಿದವರು ಸೊ ಅವ್ರ ಕನ್ನಡಾಭಿಮಾನ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅವರು ಇಂಗ್ಲೀಷ್ ಭಾಷಿಗರಾದರೂ ಕೂಡ ಇಂಗ್ಲೀಷ್ ಭಾಷಿಗರಾದರೂ ಕೂಡ ಅವರು ಅಚ್ಚ ಕನ್ನಡದಲ್ಲೇ ಮಾತಾಡ್ತಿದ್ರು ಸೊ ಅಷ್ಟೊಂದು ಕನ್ನಡ ಬೇರೆಯವರಿಗೆ ಅನ್ಯ ಅನ್ಯ ಭಾಷಿಗರಿಗೆ ಕಲೀಬೇಕು ಅಂತಂದರೆ ಕನ್ನಡ ಭಾಳ ಸುಲಭ ಸೊ ಕನ್ನಡ ಕಲ್ತ ಮೇಲೆ ಅವರು ಕನ್ನಡದಲ್ಲಿಯೇ ಕನ್ನಡ ಸಾಹಿತ್ಯ ನಿಘಂಟು ಅಂತಂದು ಒಂದು ಕವನವನ್ನೇ ಬರೆದ್ರು ಸೊ ಆ ರೀತಿ ಕನ್ನಡ ಏನಂತಂದರೆ ಬೇರೆ ಅನ್ಯ ಭಾಷಿಗರ ಮೇಲೆ ಕೆಲವೊಂದಿಷ್ಟು ಪ್ರಭಾವವನ್ನು ಬೀರಿದೆ ಸೊ ಕನ್ನಡ ಭಾಷಿಗರು ಕೂಡ ಏನಂತಂದರೆ ಭಾಳ ಸಹೃದಯಿಗಳು ಅಂದರೆ ಬೇರೆ ಅನ್ಯ ಭಾಷೆ ಅನ್ಯ ಭಾಷಿಗರು ನಮ್ಮ ಕರ್ನಾಟಕದಲ್ಲಿ ಬಂದು ನೆಲೆಸಿದಾಗ ಸೊ ಅವ್ರನ್ನು ಗೌರವದಿಂದ ಕಾಣ್ತಾರೆ ಸೊ ಅವ್ರು ಯಾವುದೇ ರೀತಿ ನೀವು ಕನ್ನಡನೇ ಮಾತಾಡಬೇಕು ಸೊ ಆ ರೀತಿ ಏನೂ ದಬ್ಬಾಳಿಕೆ ಮಾಡುವಂಥದ್ದಿಲ್ಲ ಸೊ ಕನ್ನಡ ಭಾಷಿಗರು ಕೂಡ ಏನಂತಂದರೆ ಭಾಳ ಮೃದು ಸ್ವಭಾವದವರು ಸೊ ಅವರು ಎಲ್ಲ ಅವರು ಎಲ್ಲ ಭಾಷೆಗಳಿಗೆಲ್ಲ ಗೌರವವನ್ನು ಕೊಡ್ತಾರೆ ಸೊ ಕನ್ನಡದಲ್ಲಿರುವಂಥ ಶಬ್ದಗಳಾಗಿರ್ಬೋದು ಕನ್ನಡದಲ್ಲಿ ಭಾಳಷ್ಟು ಪದಗಳು ಬೇರೆ ಬೇರೆ ಭಾಷಿಗರಿಗೆ ಕನ್ನಡ ಕಲಿಯುವಂತೆ ಅದು ಪ್ರೇರಣೆಯನ್ನು ನೀಡುತ್ತೆ ಸೊ ಕನ್ನಡ ಭಾಷೆಯಲ್ಲಿ ಇರುವಂತಹ ಶಬ್ದಗಳು ಏನಿದ್ದಾವಲ್ಲ ಸೊ ಆ ಶಬ್ದಗಳು ಬೇರೆ ಭಾಷಿಗದಲ್ಲಿ ಅಷ್ಟೊಂದು ಕಂಡುಬರುವುದಿಲ್ಲ ಸೊ ಕನ್ನಡ ಭಾಷೆಯಲ್ಲಿ ಒಂದೊಂದು ಅದು ಅದಾದ ವಸ್ತುಗಳಿಗೆ ಒಂದೇ ರೀತಿಯ ಶಬ್ದವನ್ನು ಬಳಕೆ ಮಾಡಬೇಕು ಅಂತಂದಿಲ್ಲ ಕನ್ನಡ ಭಾಷೆಯಲ್ಲಿ ಅಮೋಘವಾದಂಥ ಶಬ್ದ ಬಂಡಾರ ಐತಿ ಸೊ ಕನ್ನಡ ಭಾಷೆಯಲ್ಲಿ ಏನಂತಂದರೆ ಒಂದು ಪದಕ್ಕೆ ಅದಕ್ಕೆ ಸಮನಾರ್ಥಕವಾಗಿ ನಾಲ್ಕೈದು ಪದಗಳನ್ನು ನಾವು ಕಾಣ್ಬೋದು ಆದರೆ ಬೇರೆ ಬೇರೆ ಭಾಷೆಗಳಲ್ಲಿ ಈ ರೀತಿಯ ವೈಶಿಷ್ಟ್ಯವನ್ನು ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ ಸೊ ಇದ್ರಿಂದಾಗಿ ಏನಂತಂದರೆ ನಮ್ಮ ಕನ್ನಡ ಭಾಷೆ ಇದೆ ಅಲ್ಲ ಅತ್ಯಂತ ಉತ್ಕೃಷ್ಟವಾದ ಭಾಷೆ ಆಗೈತಿ ಸೊ ಇದರಿಂದ ನಾವು ಬೇರೆಯವರಿಗೆ ಉದಾಹರಣೆಗೆ ಬೆಂಗಳೂರಂಥ ಸಿಟಿಗಳಲ್ಲಿ ತಮಿಳ್ನಾಡು ಮತ್ತು ಆಂಧ್ರ ತೆಲಂಗಾಣ ಕೇರಳ ಸೊ ಇಲ್ಲಿಂದೆಲ್ಲ ಬಂದು ಕೆಲಸ ಮಾಡುವಂತಹ ಕೆಲಸಗಾರರಿಗೆ ಕನ್ನಡ ಕಲಿಯುವುದು ತುಂಬ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಟ್ ಅದು ಕಷ್ಟ ಅಂತ ಅನ್ನೋದಕ್ಕಿಂತ ಏನಂತಂದರೆ ಅವರು ಮನಸ್ಸಿಟ್ಟು ಕಲೀತಿಲ್ಲ ಕನ್ನಡ ಭಾಷೆಯನ್ನು ಸೊ ಕನ್ನಡ ಭಾಷೆ ಒಂದು ಸರ್ತಿ ಮನಸ್ಸಿಟ್ಟು ಕಲ್ತ್ನೋ ಅಂತಂದರೆ ಭಾಳ ಈಝಿ ಕನ್ನಡ ಭಾಷೆ ಸೊ ಕನ್ನಡ ಭಾಷೆಯನ್ನು ನಾವು ಅದ್ಭುತವಾಗಿ ಕಲಿಯಬೋದು ಸೊ ಕನ್ನಡ ಭಾಷೆಗೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ ಕನ್ನಡ ಭಾಷೆಗೆ ಎಂಟು ಕನ್ನಡ ಸ್ ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ ಸೊ ಕನ್ನಡ ಭಾಷೆಯಲ್ಲಿ ಅತ್ಯಂತ ಮೇರು ಕವಿಗಳಾದ ಕುವೆಂಪು ದ ರಾ ಬೇಂದ್ರೆ ವಿ ಕೃ ಗೋಕಾಕ್ ಯು ಆರ್ ಅನಂತಮೂರ್ತಿ

ಕ ಕಾರ್ನಾಡ್ ಸದಾಶಿವ ರಾಯರು ಸೊ ಈ ರೀತಿ ಬೇರೆ ಬೇರೆ ಕವಿಗಳೆಲ್ಲ ಕರ್ನಾಟಕದ ಸಾಹಿತ್ಯ ಸಂಪತ್ತು ಸಾಹಿತ್ಯವನ್ನು ಏನು ಮಾಡಿದ್ರು ಉತ್ಕೃಷ್ಟಗೊಳಿಸಿದ್ದಾರೆ ಮತ್ತು ಕನ್ನಡದಲ್ಲಿ ಏನಂತಂದರೆ ಕನ್ನಡದಲ್ಲಿ ಕನ್ನಡ ತೊಂಬತ್ತರಷ್ಟು ಕನ್ನಡ ಪದಗಳನ್ನೇ ಉಪಯೋಗ ಮಾಡುವಂತಹ ತುಳು ಭಾಷೆ ಇದೆ ಸೊ ತುಳು ಭಾಷೆಯನ್ನು ನಾವು ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಕರಾವಳಿ ಭಾಗದಲ್ಲಿ ಕರ್ನಾಟಕದ ಕರಾವಳಿ ಭಾಗದಲ್ಲಿ ತುಳು ಭಾಷೆಯನ್ನು ಮಾತಾಡಿ ನಾವು ಮಾತಾಡುವ ಜನರಿದ್ದಾರೆ ಸೊ ಈ ತುಳು ಭಾಷೆಯನ್ನು ನಾವು ಕನ್ನಡ ಒಂದು ಭಾಷೆ ಅಂಗ ಭಾಷೆ ಅಂತಂದು ಕರೀಬೋದು ತುಳು ಭಾಷೆಯನ್ನು ಸೊ ಹಾಗೇ ಕನ್ನಡದ ಕನ್ನಡದಲ್ಲಿ ಇರುವಂಥ ಹಲವಾರು ಪದಗಳಾಗಿರ್ಬೋದು ಕನ್ನಡದಲ್ಲಿರುವಂಥ ಹಲವಾರು ಗ್ರಾಂಥಿಕ ರೂಪಗಳಾಗಿರ್ಬೋದು ಸೊ ಇವೆಲ್ಲ ಮರಾಠಿ ಭಾಷೆಯಲ್ಲಿ ಕಾಣಬೌದು ನಾವು ಮರಾಠಿ ಭಾಷೆಯಲ್ಲಿ ಕಾಣಬೌದು ಸೊ ಕನ್ನಡ ನಾಡು ಎಷ್ಟೊಂದು ತನ್ನ ವಿಸ್ತರಣೆಯಲ್ಲಿ ದೊಡ್ದಾಗಿತ್ತು ಅಂತಂದರೆ ಅಮೋಘವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದಂತಹ ಒಬ್ಬ ಕವಿ ಹೇಳ್ತಾನೆ ಕಾವೇರಿಯಿಂದ ಗೋವಾದ ಗೋದಾವರಿಯೊಳ್ ಮಿರ್ದಪೋಳ್ ಕನ್ನಡ ನಾಡಂತ ಹೇಳ್ತಾನೆ ಸೊ ಕಾವೇರಿ ಅಂತಂದರೆ ಇತ್ತೀಚಿನ ತಮಿಳ್ನಾಡಿನಿಂದ ಮಹಾರಾಷ್ಟ್ರದವರೆಗೂ ಅಂದರೆ ಗುಜರಾತ್ನವರೆಗೂ ನಮ್ಮ ಕನ್ನಡ ನಾಡು ಅಷ್ಟೊಂದು ವಿಶಾಲವಾಗಿತ್ತು ಸೊ ಅಷ್ಟೊಂದು ವಿಶಾಲವಾದ ನಾಡಿನಲ್ಲಿ ಕನ್ನಡ ಭಾಷೆಯು ಅಷ್ಟೊಂದು ಉಷ್ಟುತ್ ಉತ್ಕೃಷ್ಟವಾಗಿ ಬೆಳೆದಿತ್ತು ಸೊ ಕನ್ನಡ ಭಾಷೆಯ ಶಿಲೆಯ ಶಾಸನಗಳಾಗಿರ್ಬೋದು ಸೊ ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ನಾವು ಕಾಣ್ಬೊ ಕಾಣ್ತಿರ್ಬೋದು ಸೊ ಗೋವಾ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಕರಾ ಮಹಾರಾಷ್ಟ್ರ ಆಗಿರ್ಬೋದು ಸೊ ಇಲ್ಲಿ ಈ ಎಲ್ಲ ಪ್ರದೇಶಗಳಲ್ಲಿ ನಾವು ಕನ್ನಡ ಭಾಷೆಯ ಶಿಲಾ ಶಾಸನಗಳನ್ನ ಕಾಣ್ತೀವಿ ಸೊ ಕನ್ನಡ ಕನ್ನಡ ಭಾಷೆಯಲ್ಲಿ ಹಲವಾರು ಮಾತನಾಡುವ ಭಾಷೆ ಶೈಲಿಗಳಿದ್ದಾವೆ ಸೊ ಅದರಲ್ಲಿ ಒಂದು ಅತ್ಯಂತ ಪ್ರಸಿದ್ಧವಾದದ್ದು ಹವ್ಯಕ ಸೊ ಹವ್ಯಕ ಎಂಬುದು ಕನ್ನಡ ಭಾಷೆಯಲ್ಲಿ ಅತ್ಯಂತ ಒಂದು ವಿಶಿಷ್ಟವಾದ ಮಾತನಾಡುವ ಶೈಲಿಯಾಗಿದೆ ಸೊ ಹವ್ಯಕ ಸೊ ನಾವು ಕನ್ನಡ ಭಾಷೆಯನ್ನು ನಾವು ಕ ಕ ಪರಿಗಣಿಸಿದ್ರೆ ನಮ್ಮ ಕರ್ನಾಟಕದಲ್ಲಿಯೇ ಪ್ರತಿ ನೂರು ಕಿಲೋಮೀಟ್ರಿಗೇ ಒಂದೊಂದು ರೀತಿ ಕನ್ನಡ ಮಾತಾಡ್ತಾರೆ ಸೊ ಈ ಕಡೆ ಕರ್ನಾಟಕದ ಉತ್ತರ ಭಾಗಕ್ಕೆ ಬಂದಂತಂದರೆ ಉತ್ರ ಕರ್ನಾಟಕ ಅಂತಂದು ನಮ್ಮದು ಬೇರೆ ಇರುತ್ತೆ ಸ್ವಲ್ಪ ಗಡಸು ಸ್ವಲ್ಪ ಗಡಸು ಮಾತಾಡ್ತೇವೆ ನಾವು ಕನ್ನಡ ಭಾಷೆಯಲ್ಲಿ ಅದೇ ರೀತಿ ನಾವು ದಕ್ಷಿಣ ಕರ್ನಾಟಕ ಅಂತಂದರೆ ನಾವು ಮೈಸೂರು ಬೆಂಗಳೂರು ಸೊ ಇಲ್ಲೆಲ್ಲ ಹೋದೆನಂತಂದ್ರೆ ಭಾಳ ಸ್ವಲ್ಪ ಮೃದುವಾಗೇ ಮಾತಾಡ್ತಾರೆ ಕನ್ನಡ ಭಾಷೆಯನ್ನು ಸೊ ಅದೇ ನಾವು ದಾವಣಗೆರೆ ಸೊ ಇಲ್ಲೆಲ್ಲ ನಾವು ಹೋದ್ನಂತಂದ್ರೆ ಅಲ್ಲಿ ಕನ್ನಡವನ್ನು ಮಾತಾಡೋ ರೀತಿ ಶೈಲಿನೇ ಬೇರೆ ಉಡುಪಿ ಆಗಿರ್ಬೋದು ಸೊ ಉಡುಪಿ ಜನ ಕನ್ನಡ ಮಾತಾಡುವಂಥ ಶೈಲಿನೇ ಬೇರೆ ಸೊ ಈ ರೀತಿ ನಮ್ಮ ಕನ್ನಡ ಏನಿದೆ ಅಲ್ಲ ಬೇರೆ ಬೇರೆ ಸ್ಥಳೀಯ ಪ್ರದೇಶಗಳಿಗೆ ಅನುಕೂಲ ಆಗೋ ರೀತಿ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಿದೆ ಮಾರ್ಪಾಡುಗಳ್ನ ಮಾಡಿಕೊಂಡಿದೆ ಸೊ ಇಂಥ ಒಂದು ಸ್ಥಳೀಯವಾಗಿ ಈ ಥರ ಒಂದು ಒಂದೇ ರಾಜ್ಯದಲ್ಲಿ ಒಂದೇ ಭಾಷೆ ಐದಾರು ರೀತಿ ಮಾತಾಡುವಂತಹ ಜನ ನಾವು ಕರ್ನಾಟಕ ಬೇರೆ ನಮ್ಮ ಭಾರ್ತದಲ್ಲಿ ಅಥವಾ ಪ್ರಪಂಚದಲ್ಲಿ ಬೇರೆ ಯಾವ ಜಾಗದಲ್ಲಿ ಕಾಣೋಕ್ಕೆ ಸಾಧ್ಯ ಇಲ್ಲ ಸೊ ಈ ರೀತಿ ನಮ್ಮ ಕರ್ನಾಟಕ ಏನಂತಂದರೆ ಅಕೃತ್ತ ಅತ್ಯಂತ ಉತ್ಕೃಷ್ಟವಾದ ಭಾಷೆಯಾಗಿದೆ